ನನ್ನ ಫ್ಯಾಮಿಲಿ ನನ್ನ ಕುಟುಂಬಕ್ಕೆ ಮೊಬೈಲ್ ಫೋನು ತುಂಬ ಉಪಯೋಗವಾಗಿದೆ ಯಾಕಂದರೆ ನನ್ನ ಮ ಸಂಬಂಧಿಕರಿಗೆ ಫೋನ್ ಮಾಡಲು ಮತ್ತು ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ ಫೋನ್ ಮಾಡಲು ಮತ್ತು ನನ್ನ ಮಕ್ಕಳು ಆಟವನ್ನು ಆಡಲು ಗೇಮ್ಸ್ ಆಡಲು ಮತ್ತು ನಮ್ಮ ಇವಾಗ ಎಲ್ಲ ಇಂಟರ್ನೆಟ್ಟು ಕನೆಕ್ಷನ್ಗಳು ಬಂದಿದ್ದಂಥ ತುಂಬ ಮುಂದೆ ಹೋಗಿದೆ ತುಂಬ ಅಂದರೆ ತುಂಬ ಉಪಯೋಗ ಆಗಿದೆ ಮೊಬೈಲ್ ಫೋನು ಹೆಂಗೆ ಅಂದರೆ ನಾವು ಟಿ ವಿನೇ ನೋಡೋದು ಬೇಕಾಗಿಲ್ಲ ಎಲ್ಲಿ ಕುತ್ಕಂಡಿದ್ರು ಅಲ್ಲೇ ಟವರ್ ಸಿಗುತ್ತೆ ನಮಗೆ ನೆಟ್ವರ್ಕ್ ಸಿಗುತ್ತೆ ಡಾಟಾ ಇರುತ್ತೆ ಎಲ್ಲಿ ಬೇಕಾದ್ರೂ ಕುತ್ಕೋಬೋದು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು ಅರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ನಿಂತ್ಕಂಡು ನಾವು ಯೂಟೂಬ್ ನೋಡ್ಬೋದು ಫೇಸ್ಬುಕ್ ನೋಡ್ಬೋದು ನಾವು ಅದರಲ್ಲೇ ಧಾರಾವಾಹಿ ನೋಡ್ಬೋದು ಫಿಲಂಸ್ ನೋಡ್ಬೋದು ಎಲ್ಲ ಮಾಡ್ಬೋದು ಮೊಬೈಲ್ ಫೋನಿಂದ ಮತ್ತು ನಾನು ಮೊಬೈಲ್ ಫೋನ್ ಜೊತೆಗೆ ಒಂದು ಟಾಕ್ಟರ್ ತಂದಿದ್ದೆ ಟ್ರಾಕ್ಟ್ರಿಂದ ನನಗೆ ತುಂಬ ಅನುಕೂಲ ಆಗಿದೆ ನನ್ನ ಗದ್ದೆಗಳು ಮತ್ತು ನನ್ನ ಮನೆ ಕಟ್ಟೋಕ್ಕೆ ಮರ್ಳೊಡೆಯಲು ಜೆಲ್ಲಿ ಹೊಡೆಯಲು ಮತ್ತು ಇಟ್ಟಿಗೆ ತರಲು ಟ್ಯಾಕ್ಟರು ಅಷ್ಟೇ ನನಗೆ ತುಂಬ ಉಪಯೋಗ ಆಗಿದೆ ನಮ್ಮ ಮನೆ ಕುಟುಂಬಕ್ಕೆ ಟ್ರ್ಯಾಕ್ಟರು ನನಗೆ ಮತ್ತು ಮೊಬೈಲು ತುಂಬ ಉಪ್ಯೋಗ ಅಂದರೆ ತುಂಬ ಉಪಯೋಗ ಆಗಿದೆ ಎಷ್ಟು ಉಪಯೋಗ ಅಂದರೆ ಮೊಬೈಲ್ ಫೋನಿಂದ ನನ್ನ ಟ್ರ್ಯಾಕ್ಟರುನ ಬುಕ್ ಮಾಡ್ಬೋದು ಆ ಟ್ರ್ಯಾಕ್ಟ್ರು ಬಂದ ಮೇಲೆ ನನಗೆ ತಂತ್ರಜ್ಞಾನ ಎಷ್ಟು ಮುಂದೆ ಮುಂದೆ ಹೋಗೈತೆ ಅಂದರೆ ಮೊಬೈಲಿಂದಲೇ ಟ್ರ್ಯಾಕ್ಟ್ರು ಬುಕ್ ಮಾಡ್ಬೋದು ಮತ್ತು ಮೊಬೈಲಿಂದನೇ ಏನು ಬೇಕಾದ್ರು ನಾನು ತರಿಸ್ಕೋಬೋದು ತಂತ್ರಜ್ಞಾನ ಎಷ್ಟು ಫಾಸ್ಟ್ ಇದೆ ಅಂದರೆ ಜಗತ್ತಿಗೆ ತಂತ್ರಜ್ಞಾನ ಇಂಥ ಈಗ ಈಗಿನ ಜನ್ರೇಶನ್ಗೆ ತುಂಬ ಅನುಕೂಲ ಆಗ್ತಿದೆ ಟ್ರ್ಯಾಕ್ಟರು ನಾನು ತಂದ ಮೇಲೆ ತುಂಬ ನಾನು ಹೊಲ ಗೇಯ್ತಿದೀನಿ ಈಗ ಮತ್ತು ನಾನು ಗದ್ದೆ ಒಳಗೆಲ್ಲ ಇದನ್ನು ರಾಗಿ ಹಾಕೋಕ್ಕೆ ಅಕ್ಕಿ ಹಾಕೋಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲ ಆಐತೆ ಶೇಂಗಾ ಹಾಕಕ್ಕೆ ಅನುಕೂಲ ಆಗೈತೆ ತುಂಬ ಉಪಯೋಗ ಆಐತೆ ಮೊಬೈಲ್ ಫೋನು ಟ್ರ್ಯಾಕ್ಟರು ಇವು ಎರಡರಿಂದ ನನಗೆ ತುಂಬ ಅನುಕೂಲ ಆಗೈತಿ